ಹಲೋ ಹಾಂ ಹಾಂ ನಮಸ್ತೆ ಸರ್ ಸಿದ್ ಡಾಕ್ಟ್ರ್ ಸಿದ್ಧರಾಜು ಡಾಕ್ಟ್ರ ಸರ್ ಹಾಂ ಸಾರ್ ನಾವು ಇವಾಗ ಒಂದು ನಾನು ಉಷಾ ಅಂತ ಸರ್ ಇವಾಗ ಒಂದು ತ್ರಿ ಡೇಸ್ ಬ್ಯಾಕಲ್ಲಿ ನಾನು ನಿಮ್ಮ ಕ್ಲಿನಿಕ್ಕಿಗೆ ಬಂದಿದ್ದೆ ಹುಷಾರಿರಲಿಲ್ಲ ಜ್ವರ ಮತ್ತು ಸಿಕ್ಕಾಪಟ್ಟೆ ಚಳಿ ಜ್ವರ ಎಲ್ಲ ಇತ್ತು ಸರ್ ಕೆಮ್ಮು ನೆಗಡಿ ಎಲ್ಲ ಇತ್ತು ನನಗೆ ಟ್ಯಾಬ್ಲೆಟ್ ಎಲ್ಲ ತಗೊಂಡಾಗ ಜ್ವರ ಎಲ್ಲ ಕಡಿಮೆ ಆಗುತ್ತೆ ಮತ್ತೆ ನೈಟ್ ಜಾಸ್ತಿ ಜ್ವರ ಬರುತ್ತೆ ನನಗೆ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀನಿ ಮತ್ತೆ ಏನೂ ಬರ್ಬೇಕಾಗಿಲ್ಲ ಅದೇ ಟ್ಯಾಬ್ಲೆಟು ಕಂಟಿನ್ಯೂ ಮಾಡಿ ಅಂತ ಹೇಳಿದರೆ ನೀವು ತ್ರಿ ಡೇಸ್ ಅನ್ ಬನ್ನಿ ಅಂತ ಏನು ಹೇಳಿರಲಿಲ್ಲ ಇದು ಕೋರ್ಸೆಲ್ಲ ಮುಗಿದ್ಮೇಲೆ ಬನ್ನಿ ಅಂತ ಹೇಳಿದ್ರಿ ಇನ್ನೂ ಟು ಡೇಸ್ ಆಗುತ್ತೆ ಸರ್ ಆದರೂ ನನಗೆ ಜ್ವರ ಕಡಿಮೆ ಆಗಿಲ್ಲ ಏನು ಮಾಡ್ಬೇಕು ಅಂತ ಗೊತಾಗ್ತಾ ಇಲ್ಲ ಊಟ ಮಾಮೂಲಿ ಸರ್ ಇಡ್ಲಿ ಮತ್ತು ಇಡ್ಲಿ ಮತ್ತು ತಿಳಿ ಸಾರು ಅನ್ನ ಹಾಂ ಬ್ರೆಡ್ಡು ಅಷ್ಟೇ ಸರ್ ಅಷ್ಟು ಬಿಟ್ಟರೆ ಇನ್ನೇನು ಹಾಂ ಏನು ಸರ್ ಹಾಂ ಏನು ಹೇಳಿದ್ರಿ ಕೇಳಿಸ್ತಾ ಇಲ್ಲ ಹಾಂ ಹಾಂ ಹಾಂ ಬಿಸಿ ನೀರು ಕುಡಿತಾ ಇದ್ದೀನಿ ಸರ್ ಇವಾಗ ಬಿಸಿ ನೀರು ಕುಡಿತಾ ಇದೀನಿ ಬೆಳಗ್ಗೆ ಟೈಮ್ ಏನೂ ಬೆಳಗ್ಗೆ ಟೈಮ್ ಏನೂ ಜ್ವರ ಇರೋಲ್ಲ ರಾತ್ರಿ ಟೈಮ್ ಜಾಸ್ತಿ ಜ್ವರ ಇರುತ್ತೆ ಸರ್ ಹಾಗಾಗಿ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ

ಹಾಂ ಓಕೆ ಓಕೆ ಸರ್ ಹ್ಞೂ ಹ್ಞೂ ಹ್ಞೂ ಹಾಂ ಸರ್ ಹ್ಞೂ ಹ್ಞೂ ಸರಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ಸರ್ ಮತ್ತೆ ಶಾಪ್ ಹ್ಞೂ ಹ್ಞೂ ಹಾಂ

ಹಾಂ ಹಾಂ ಹಾಂ ಹುಷಾರಾಗಿಲ್ಲಂತ ಇನ್ನೂ ತ್ರಿ ಡೇಸ್ ಓಕ್ ಓಕೆ